ನಾನು ನಾನು ಮಾಡುವ ತಿಂಡಿಯಲ್ಲಿ ಇಡ್ಲಿ ಅಂದರೆ ತುಂಬ ಇಷ್ಟ ನನ್ನ ಗಂಡನಿಗೆ ಮತ್ತು ನನ್ನ ಮಕ್ಕಳಿಗೆ ಇಡ್ಲಿ ಅಂದರೆ ತುಂಬ ಇಷ್ಟ ಮತ್ತೆ ಅವರಿಗೆ ನಾನು ಮಾಡುವ ಇಡ್ಲಿ ಸ್ಮೂತ್ ಆಗಿರ್ತದೆ ಅಂತ ಹೇಳ್ತಾರೆ ತುಂಬ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ಅಂತ ಹೇಳ್ತಾರೆ ಅವರಿಗೆ ತುಂಬ ಇಷ್ಟ ಹಾಗಾಗಿ ಮತ್ತೆ ಇಡ್ಲಿ ಮಾಡಿದರೆ ಬೆಳಿಗ್ಗೆ ಮಕ್ಕಳಿಗೆ ಚಟ್ನಿ ಅಂದರೆ ತುಂಬ ಇಷ್ಟ ಮತ್ತೆ ನನ್ನ ಗಂಡನಿಗೆ ಇಡ್ಲಿಗೆ ದಾಲ್ ಮಾಡಬೇಕಂತೇಳ್ತಾರೆ ಅವರಿಗೆ ಚಟ್ನಿಗಿಂತ ದಾಲ್ ಇಷ್ಟ ಹಾಗಾಗಿ ನಾನು ಬೆಳಿಗ್ಗೆ ಎದ್ದು ದಾಲ್ ಸಹ ಮಾಡ್ತೇನೆ ಮತ್ತೆ ಮಕ್ಕಳಿಗೆ ಸ್ವಲ್ಪ ಚಟ್ನಿ ಸಹ ಮಾಡ್ತೇನೆ ಹಾಗೆ ಅವರಿಗೆ ಯಾವ ಯಾವುದು ಯಾವಯಾವ್ದು ಇಷ್ಟ ಆಗ್ತದೆ ಹಾಗೆ ನಾನು ಅನುಸರಿಸಿಕೊಂಡು ಅವರಿಗೆ ಬೇಕಾಗುವ ಹಾಗೆ ಬೇಕಾಗುವ ರೀತಿಯಲ್ಲಿ ಮಾಡ್ತೇನೆ ನಾನು ಮತ್ತೆ ಅವರಿಗೆ ಬಟಾಣಿ ಆಲೂಗಡ್ಡೆ ಪದಾರ್ಥ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ ನನ್ನ ಗಂಡನಿಗೆ ಬಟಾಣಿ ಅಂದರೆ ಅಷ್ಟು ಇಷ್ಟ ಅಲ್ಲ ಅವರಿಗೆ ಅವರಿಗೆ ಪದಾರ್ಥ ಮಾಡುವಾಗ ಬಟಾಣಿ ಎಲ್ಲ ಹಾಕಬಾರ್ದು ಆಲೂಗಡ್ಡೆ ಸಾರು ಮಾಡಿದರೆ ತಿಂತಾರೆ ನಾನು ಒಟ್ಟಿಗೆ ಬಟಾಣಿ ಆಲೂಗಡ್ಡೆ ಒಟ್ಟಿಗೆ ಬೇಯಿಸಿಟ್ಟು ಮತ್ತೆ ಅದರಲ್ಲೇ ಆಲೂಗಡ್ಡೆ ತೆಗೆದು ಬೇರೆ ಪಾತ್ರಕ್ಕೆ ಹಾಕಿ ಮತ್ತೆ ಕಡೆದ ಮಸಾಲೆಯನ್ನು ಬೇರೆ ಬೇರೆ ಪಾತ್ರೆಗೆ ಹಾಕಿ ಅವರಿಗೆ ಇಷ್ಟ ಆಗುವ ಹಾಗೆ ಎರಡು ಪದಾರ್ಥ ಮಾಡ್ತೇನೆ ಅವರಿಗೆ ಆಲೂಗಡ್ಡೆ ಸಾರು ಮಾಡ್ತೇನೆ ಇವರಿಗೆ ಆಲೂಗಡ್ಡೆ ಬಟಾಣಿ ಹಾಗೆ ಇಬ್ಬರಿಗೆ ಮಕ್ಕಳಿಗೆ ಸಹ ಅವರಿಗೆ ಸಹ ಯಾರಿಗೆ ಸಹ ಇದಾಗಬಾರ್ದು ಇಬ್ಬರಿಗೂ ಸಹ ಇಷ್ಟ ಇಷ್ಟ ಆಗುವ ತಿನ್ ಪದಾರ್ಥವನ್ನೇ ಮಾಡ್ತೇನೆ ಮತ್ತೆ ಬನ್ಸ್ ಅಂದರೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಬನ್ಸ್ ಅಂದರೆ ಮತ್ತೆ ಅದಕ್ಕೆ ಬಾಳೆಹಣ್ಣೆಲ್ಲ ತುಂಬ ಹಾಕ್ಬೇಕು ಅದು ತುಂಬಾ ಹಣ್ಣಾಗಿದ್ದು ಇರಬೇಕು ಬಾಳೆಹಣ್ಣು ಅದು ತುಂಬ ಹಣ್ಣಾಗಿದ್ದ ಬಾಳೆಹಣ್ಣು ಹಾಕಿ ಮತ್ತೆ ಒಂದು ಗಂಟೆ ಅದರಲ್ಲಿ ನೆನೆಸಿಡಬೇಕು ನಾವೆಲ್ಲ ಮೈದಾಹಿಟ್ಟು ಬಾಳೆಹಣ್ಣು ಎಲ್ಲಾ ಹಾಕಿ ನೆನೆಸಿಟ್ಟು ಮತ್ತೆ ಅದಕ್ಕೆ ಮೊಸರೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ ನೆನೆಸಿಡಬೇಕು ಸೋಡ ಖಾರ ಸ್ವಲ್ಪ ಹಾಕಿದ್ರೆ ಒಳ್ಳೆದಾಗ್ತದೆ ಉಬ್ಬುತ್ತದೆ ಅದು ದಪ್ಪ ದಪ್ಪ ಬರ್ತದೆ ಹಾಗಾಗಿ ಅದೆಲ್ಲ ಹಾಕಿಟ್ಟು ಮತ್ತೆ ಒಂದು ಗಂಟೆ ಬಿಟ್ಟು ಮಾಡಿ ಮಾಡಬೇಕು ಮತ್ತೆ ಅವರಿಗೆ ಸಂಜೆ ಅದೇ ಸಂಜೆ ಶಾಲೆಯಿಂದ ಬರುವಾಗ ನಾನು ಅವರಿಗೆ ಹಾಗೆಯದ್ದು ತಿಂಡಿ ಎಲ್ಲ ಇಷ್ಟ ಮಕ್ಕಳಿಗೆ ಎಣ್ಣೆ ಎಣ್ಣೆಯಲ್ಲಿ ಮಾಡೋದು ತಿಂಡಿ ಅಂದರೆ ತುಂಬ ಇಷ್ಟ ಅವರಿಗೆ ಹಾಗಾಗಿ ಒನ್ನೊಂದು ದಿವಸ ಗೋಳಿಬಜೆ ಒನ್ನೊಂದು ದಿವಸ ಬನ್ಸು ಮತ್ತೊಂದು ದಿವಸ ಚಟ್ಟಂಬಡೆ ಹಾಗೆ ಅದನ್ನೆಲ್ಲ ಮಾಡಿ ಚಟ್ಟಂಬಡೆ ಅಂದರೆ ನಾನು ತೊಗರಿ ಬೇ ಕಡಲೆಬೇಳೆಯದ್ದು ಅದಂದರೆ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಅದು ತುಂಬ ಒಳ್ಳೆದಾಗ್ತದೆ ತಿನ್ನಲಿಕ್ಕೆ ಸಂಜೆ ಚಾ ಎಲ್ಲ ಮಾಡಿದರೆ ಚಾಕ್ಕೆ ಚಾ ಕುಡಿಯುವಾಗ ಚಟ್ಟಂಬಡೆ ಇದ್ದರೆ ತುಂಬ ಇಷ್ಟ ಆಗ್ತದೆ ತಿನ್ನಲಿಕ್ಕೆ ಅದಕ್ಕೆ ನಾನು ಕಡಲೆಬೇಳೆ ಮತ್ತೆ ಹೆಸರು ಕಾಳು ಹೆಸರುಬೇಳೆ ಕಡಲೆಬೇಳೆ ಅದೆಲ್ಲ ಉದ್ದಿನಬೇಳೆ ಅದೆಲ್ಲ ನೆನೆಸಿಟ್ಟು ಮತ್ತೆ ಅದನ್ನು ಕಡೆದು ಮಿಕ್ಸಿಯಲ್ಲೆಲ್ಲ ಹಾಕಿ ರುಬ್ಬಿ ಮತ್ತೆ ಅದನ್ನು ತಟ್ಟಿ ಎಣ್ಣೆಯಲ್ಲಿ ಬಿಡೋದಷ್ಟೇ ಅಷ್ ಅಷ್ಟೆ ಸುಲಭ ಮಾಡಲಿಕ್ಕೆ ಕಷ್ಟ ಏನಿಲ್ಲ ಹಾಗಾಗಿ ನಮಗೆ ಅದೆಲ್ಲ ತಿಂಡಿಯೆಲ್ಲ ಮಾಡೋದಂದ್ರೆ ತುಂಬ ಖುಷಿಯಾಗ್ತದೆ ಮತ್ತೆ ನನ್ನ ಗಂಡನಿಗೂ ಸಹ ಆಗೆಯೇ ಅವರಿಗೆ ಯಾವುದಿಷ್ಟ ತಿಂಡಿ ಅದನ್ನು ನಾನು ಮಾಡಿ ಕೊಡ್ತೇನೆ ಮತ್ತೆ ಮಕ್ಕಳಿಗೆ ಯಾವುದಿಷ್ಟ ನನ್ನ ಮಕ್ಕಳಿಗೆ ಮತ್ತೆ ಚಪಾತಿ ಬಾಜಿ ಅಂದರೆ ತುಂಬ ಇಷ್ಟ ಅದು ಸಹ ಮಾಡ್ತೇನೆ ನಾನು ಇಬ್ಬರಿಗೆ ಸಹ ಗಂಡನಿಗೆ ಸಹ ಇಷ್ಟ ಚಪಾತಿ ಬಾಜಿ ಅಂದರೆ ಮತ್ತೆ ಮಕ್ಕಳಿಗೆ ಸಹ ತುಂಬ ಇಷ್ಟ ಚಪಾತಿ ಬಾಜಿ ಅಂದರೆ ಮತ್ತೆ ಇದು ಮತ್ತೆ ಬೆಂಡೆ ಬೆಂಡೆ ಪದಾರ್ಥ ಬೆಂಡೆ ಅಂದರೆ ತುಂಬ ಇಷ್ಟ ನನ್ನ ಮಕ್ಕಳಿಗೆ ಮತ್ತೆ ಗಂಡನಿಗೆ ಗಂಡನಿಗೆ ಸೌತೆಕಾಯಿ ಮತ್ತೆ ಬೆಂಡೆ ತರಕಾರಿಯಲ್ಲಿ ಅದು ಎರಡಂದರೆ ತುಂಬ ಇಷ್ಟ ನಾನು ಅವರಿಗೆ ಯಾವುದು ಇಷ್ಟ ಅದನ್ನೇ ನಾ್ನು ಜಾಸ್ತಿ ಮಾಡೋದು ಮಕ್ಕಳಿಗೆ ಮತ್ತೆ ಅವರಿಗೆ ಯಾವುದು ತರಕಾರಿ ಇಷ್ಟ ಅದನ್ನೇ ತಂದು ನಾನು ಅವರಿಗೆ ಮಾಡಿ ಪದಾರ್ಥ ಮಾಡಿ ಕೊಡ್ತೇನೆ ಆಗ ಅವರು ಖುಷಿಯಿಂದ ತಿಂತಾರಲ್ಲ ಅದುವೇ ನನಗೆ ನೋಡಲಿಕ್ಕೆ ತುಂಬ ಖುಷಿಯಾಗ್ತದೆ ನನಗೆ ಯಾವುದು ಸಹ ಆಗ್ತದೆ ಹಾಗೇನಿಲ್ಲ ನನಗೆ ಅವರಿಗೆ ಯಾವುದು ಇಷ್ಟ ಅದು ನನಗೆ ಸಹ ಇಷ್ಟ ಆಗ್ತದೆ ಹಾಗೆ ಮತ್ತೆ ದೋಸೆ ಬೆಳಿಗ್ಗೆ ಇಡ್ಲಿ ಅದೆಲ್ಲ ಮಾಡ್ತೇನೆ ನೀರುದೋಸೆ ಪಲಾವು ಅದೆಲ್ಲ ಮಾಡ್ತೇನೆ ಪಲಾವು ದೋಸೆ ಇಡ್ಲಿ ಚಪಾತಿ ಮತ್ತೆ ಪಲಾವು ಅದೆಲ್ಲ ಅಂದರೆ ಇಷ್ಟ ಗಂಡನಿಗೆ ಸಹ ಇಷ್ಟ ಮಕ್ಕಳಿಗೆ ಇಷ್ ಸಹ ಇಷ್ಟ ಹಾಗೆ ಅವರಿಗೆ ಇಷ್ಟ ಆ ಇಷ್ಟ ಆಗುವ ಹಾಗೆಯೇ ನಾನು ಮಾಡೋದು ಅಡಿಗೆ ತಿಂಡಿ ಪದಾರ್ಥ ಎಲ್ಲ ಮಾಡಿ ಅವರಿಗೆ ಖುಷಿಯಿಂದ ನಾನು ಬಡಿಸ್ತೇನೆ ನನಗೆ ಅದುವೇ ತುಂಬ ಇಷ್ಟ ನನಗೆ ಮತ್ತೆ ಮತ್ತೆ ಹೊಸ ಹೊಸ ತಿಂಡಿಯೆಲ್ಲ ನೋಡಿ ನಾನು ಯಾರತ್ತಿರಾದ್ರು ಕೇಳಿ ಮಾಡಲಿಕ್ಕೆ ಗೊತ್ತಿರದಿದ್ದರೆ ಸಹ ಯಾರತ್ತಿರಾದ್ರು ಕೇಳಿ ನಾನು ತಿಂಡಿಯೆಲ್ಲ ಅವರಿಗೆ ಮಕ್ಕಳಿಗೆ ಮಾಡಿ ಕೊಡ್ತೇನೆ ಕೆಲವು ಸಾರಿ ಹೊಸ ಹೊಸ ತಿಂಡಿಯೆಲ್ಲ ಸುಲಭ ವಿಧಾನದಲ್ಲೆಲ್ಲ ಇರ್ತದೆ ಅದೆಲ್ಲ ಮಾಡಿ ಕೊಡ್ತೇನೆ ನಾನು ಅವರಿಗೆ ಸಹ ತುಂಬ ಖುಷಿಯಾಗ್ತದೆ ನಾನು ಹೊಸ ಹೊಸ ರುಚಿಗೆ ತಕ್ಕ ರುಚಿಗೆ ಇಷ್ಟ ಆಗುವ ಹಾಗೆ ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ತಿಂಡಿ ಹಾಗೆ